ಹಾಂ ಗ್ಯಾಸ್ ಸಿಲಿಂಡರ್ ಅದಾವ ಏನ್ರೀ ಹೌದ್ರೀ ಅದೇ ರೀ ಗ್ಯಾಸ್ ಬುಕ್ ಮಾಡಿದ್ದೆ ರೀ ಮನೆಗೆ ಯಾಕೆ ಇನ್ನೂ ಬಂದೇ ಇಲ್ರೀ ಹಾಂ ರೀ ನಮ್ಮ ಹೆಸ್ರು ರೀ ಸರೋಜಾ ರೀ

ಹಾಂ ಅದೇ ರೀ ಅದೇ ನಮ್ಮ ಅಕ್ಕೋರದು ನಮ್ಮದು ಇಬ್ಬರದ್ದೂ ಬರೋದಿತ್ತು ರೀ ಹಾಂ ರೀ ಬಂದಿಲ್ಲ ರೀ ಯಾಕೊ ಬುಕ್ ಮಾಡಿ ರಿ ನಾಲ್ಕು ದಿನ ಆಯ್ತ್ರೀ ಹಾಂ ರೀ ಯಾವಾಗ ತರ್ತೀರಿ ಬುಕ್ ಮಾಡೇ ನಾಲ್ಕು ದಿನ ಆಯ್ತು ಮತ್ತೆ ಇನ್ನೂ ಎರ್ಡು ದಿನ ಒಯ್ತೀರಾ ಹೌದು ರೀ ಆಯ್ತು ಆಯ್ತು ಸರಿ ಸ್ವಲ್ಪ ತೊಗೊಂಡ್ಬರ್ರಿ ನೋಡ್ರಿ

ಇಲ್ಲೇ ಗಾಜಿಪುರ ರೀ ಗಾಜಿಪುರ ಬಲ್ಲಿ ಇಲ್ಲಿ ಒಳಗೆ ಆತು ಮರಗಮ್ಮ ಟೆಂಪಲ್ ಬರ್ತದೆ ಮಹಾವೀರ ಚೌಕ ಹಾಂ ರೀ ಸೆಕೆಂಡ್ ಫ್ಲೋರಿಗೆ ಇದೆ ನೋಡ್ರಿ ಸ್ವಲ್ಪ ತಂದ್ರೆ ಅಂತೂ ಭಾಳ ಚಲೋ ಆತದೆ ನೀವೇ ಯಾಕೆ ಹೈರಾಣಾಗ್ತಿ ತಂದು ಹಚ್ಚೋದು ಡ್ಯೂಟಿ ಇರ್ತದೆ ರೀ ಹೌದ್ರೀ

ಹಾಂ ಗಾಜಿಪುರ ನೋಡ್ರಿ ನಮ್ಗೆ ತಿಂಗ್ಳಿಗೆ ಒಂದು ಸಲ ಬೇಕು ನೋಡ್ರಿ ಸಿಲಿಂಡರ್ ಹಾಂ ರೀ

ಹಾಂ ಅದೇ

ಹಾಂ ಸರಿ ಸೆಕೆಂಡ್ ಫ್ಲೋರಿಗೆ ಆದ್ರೂ ತಂದು ಹಚ್ಬೇಕು ನೋಡ್ರಿ ಸ್ವಲ್ಪ ಮನೆಲ್ಲೇ ಯಾರು ಇರೋಲ್ಲ

ಹೌದ್ರಿ ಇಲ್ಲ ನೋಡ್ರಿ ಹಾಂ ರೀ ಮಾಹಿತಿಗೆ ಆಲ್ರೆಡಿ ನಾಲ್ಕು ದಿನ ಆಯ್ತು ರೀ ಬುಕ್ ನೋಡ್ರಿ ಆಲ್ರೆಡಿ ನಾಲ್ಕು ದಿನ ಆಯ್ತು ರೀ ಬುಕ್ ಮಾಡಿಗೈತೇ ಮತ್ತೆ ನೀವು ಇನ್ನೂ ಟು ಡೇಸ್ ಮಾತನ್ನುತ್ತೀರಿ ಇನ್ನೂ ಲೇಟ್ ಆತದೆ ಅನ್ನುತ್ತೀರಿ ಆಯ್ತಾಯ್ತು ಸರಿ ರೀ ಕಾಲ್ ಮಾಡ್ರಿ ಸ್ವಲ್ಪ ಬರೋ ಟೈಮಿಗೆ ಹ್ಞೂ ಕಾಲ್ ಹಾಂ ಸರಿ ರೀ ಹಾಂ